ಗಾಯನದಲ್ಲಿ ಭಾವನೆಗಳನ್ನ ವ್ಯಕ್ತಪಡಿಸುವುದು ಅಂತ ಹೇಳ್ದ್ರೆ ಪ್ರೀತಿ ಕೋಪ ಕಾಳಜಿ ಹಾಗೆ ಇನ್ನ ಏನು ಅಂತ ಹೇಳ್ದ್ರೆ ಸಂತೋಷಾದಿಗಳು ಈ ಥರ ಎಲ್ಲ ಇದಾದ ಮೊದಲಾದ ಹಾಡದ್ನ ಹೇಳ್ತಾರೆ ಅಂದರೆ ನಮ್ಮ ಭಾವನೆಗಳಲ್ಲಿ ಯಾವ ಥರ ಹೇಳ್ಬೋದು ಅಂತ ಹೇಳ್ದ್ರೆ ಹಾಡು ಹಾಡನ್ನ ಭಾವ್ನೆಗಳಲ್ ಹೇಗೆ ವ್ಯಕ್ತಪಡಿಸ್ಬೋದು ಅಂತ್ ಹೇಳ್ದ್ರೆ ಇವಾಗ ಎಲ್ಲ ಯಾವ್ದೆ ಹಾಡು ಅಥ್ವ ಏನೇ ಇರ್ಬೋದು ಅದರಲ್ಲಿ ಕೆಲ್ವೊಂದು ಸಲ ತುಂಬ ಖುಷಿಯ ಒಂದು ಖುಷಿಯಾದ ಭಾವ್ನೆಗಳ್ ಇರುತ್ತವೆ ಕೆಲ್ವೊಂದು ಸಲ ತುಂಬ ಬೇಜಾರಾದ ಭಾವ್ನೆಗಳ್ ಇರುತ್ತವೆ ಇನ್ನು ಕೆಲ್ವೊಂದು ಸಲ ತುಂಬ ದುಃಖ ಆಗಿರತ್ತೆ ಇನ್ನು ಕೆಲ್ವೊಂದು ಸಲ ಏನೋ ಕಳ್ಕೊಳ್ತೀವಿ ಅನ್ನೋ ಆ ಥರ ಭಾವನೆ ಎಲ್ಲ ಬಂದಾಗ ಹಾಡನ್ನ ಹಾಡ್ತಾರೆ ಮತ್ತು ಇನ್ನು ಬೇರೆ ಬೇರೆ ರೀತಿ ಭಾವ್ನೆಗಳ್ನ ನಾವು ಹಾಡಿನ ಮೂಲಕ ವ್ಯಕ್ತಪಡಿಸ್ತೇವೆ ಮತ್ತು ಭಕ್ತಿ ಭಕ್ತಿ ಭಜನೆ ಈ ಥರ ದೇವರ ಸ್ಮ ನಾಮ ಸ್ಮರಣೆ ಇದನ್ನೆಲ್ಲ ನಾವು ಇದನ್ನು ಕೂಡ ಕೆಲ್ವೊಂದು ಸಲ ಹಾಡಿನ ಮೂಲಕನೇ ವ್ಯಕ್ತಪಡಿಸ್ತೀವಿ ಇವಾಗ ಭಾವನೆಗಳನ್ನ ಇನ್ನು ಭಾವ್ನೆಗಳ್ನ ನಾವು ಯಾವ ರೀತಿ ಹೇಳಿ ಇದು ಮಾಡ್ಬೋದು ಅಂತ ಹೇಳ್ತೇವೆ ಒಂದು ಹಾಡಿನ ಮೂಲಕ ಹೇಳ್ಬೋದು ಇನ್ನೂ ಅಂತ ಹೇಳಿದರೆ ಕವನನೋ ಏನಾದರು ಬರೆಯೋ ಮೂಲಕ ನಾವು ನಮ್ಮ ಭಾವ್ನೆಗಳ್ನ ವ್ಯಕ್ತಪ ವ್ಯಕ್ತಪಡಿಸ್ಬೋದು ಅದೇ ರೀತಿ ಹಾಡಿನ ಮೂಲಕ ಹೆಂಗೆ ವ್ಯಕ್ತಪಡಿಸ್ಬೋದು ಅಂತ ಹೇಳಿದ್ರೆ ನಾವು ಯಾವುದೋ ಒಂದು ಹಾಡನ್ನ ಬರೆಯುವಾಗ ಏನೋ ಒಂದು ನಮಗೆ ಅದ್ರಲ್ಲಿ ನಮ್ಮ ಭಾವನೆಗಳು ಇರುತ್ತದೆ ಕೆಲ್ವೊಂದು ಸಲ ತುಂಬ ಪ್ರೀತಿಯಿಂದ ಬರಿಬೋದು ಹಾಡನ್ನ ಇಲ್ಲವಾ ತುಂಬ ಬೇಜಾರ್ ಆದಾವ ಬೇಜಾರಾದ ಭಾವನೆಯಿಂದ ಹಾಡನ್ನ ಬರಿಬೋದು ಅಥ್ವ ನಮ್ಗೆ ತುಂಬ ಖುಷಿಯಾದ ಭಾವ್ನೆಯಿಂದ ಹಾಡನ್ನ ಬರಿಬೋದು ಮತ್ತು ಏನು ಅಂತ ಹೇಳಿದ್ರೆ ಇವಾಗ ನಾವು ಈಗ ಉದಾಹರಣೆ ನಮಗೆ ಅಪ್ಪ ಅಂದರೆ ನಂಗೆ ತುಂಬ ಇಷ್ಟ ನಾನು ಅಪ್ಪನ ಬಗ್ಗೆ ಅಪ್ಪನ ಪ್ರೀತಿನ ನಾನು ಯಾವ ರೀತಿ ಭಾವ್ನೆಯಿಂದ ವ್ಯಕ್ತಪಡಿಸ್ತೀನಿ ಅಂತ ಹೇಳಿದ್ರೆ ಅದನ್ನ ಹಾಡಿನ ಮೂಲಕ ಹೆಂಗೆ ವ್ಯಕ್ತಪಡ್ಸೋದು ಅಂತ ಹೇಳಿದ್ರೆ

ಈ ರೀತಿಯಾಗಿ ನಾನು ಅಪ್ಪನ ಮೇಲಿನ ಪ್ರೀತಿನ ಹಾಡಿನ ಮೂಲಕ ಈ ರೀತಿಯಾದ ಭಾವ್ನೆ ಪ್ರೀತಿ ಅನ್ನೋ ಭಾವ್ನೆನ ಹೇಳ್ಬೋದು ಮತ್ತು ಇನ್ನೇನು ಅಂತ ಹೇಳಿದ್ರೆ ಅಪ್ಪ ಅಪ್ಪ ಅಂದರೆ ಎಲ್ಲರಿಗು ತುಂಬಾನೇ ಇಷ್ಟ ಅದ್ಕೋಸ್ಕರ ನಾನು ಈ ಆಡ್ ಈ ಹಾಡನ್ನ ಈ ಈ ಅಪ್ಪನ ಮೇಲಿನ ಪ್ರೀತಿಯನ್ನ ನನ್ನ ಮ್ ಹಾಡಿನ ಮೂಲಕ ಭಾವ್ನೆದಲ್ಲಿ ಪ್ರೀತಿಯ ಭಾವ್ನೆ ಮೂಲಕ ವ್ಯಕ್ತಪಡ್ಸುದು ಮತ್ತು ಇನ್ನೇನು ಅಂತ ಹೇಳ್ದ್ರೆ ಇವಾಗ ದೇವ್ರ ಭಕ್ತಿ ಮೂಲಕ ಮಾ ಹಾಡಿನಲ್ಲಿ ಭಕ್ತಿನ ಹೆಂಗೆ ಇದು ವ್ಯಕ್ತಪಡಿಸ್ಬೋದು ಅಂತ ಹೇಳ್ದ್ರೆ ಇವಾಗ ನಾ ದೇವರು ದೇವರಲ್ಲಿ ಇವಾಗ ದೇವ್ರ ಬಗ್ಗೆ ಹಾಂ ಭಕ್ತಿಯಿಂದ ಹಾಡನ್ನ ಹೇಳೋ ಮೂಲಕ ನಾವು ಭಾವನೆಗಳನ್ನ ವ್ಯತೇ ವ್ಯಕ್ತಪಡಿಸ್ಬೋದು ಯಾ ಇವಾಗ ಯಾವ ಹಾಡನ್ನ ದೇವ್ರ್ದ ಭಜನೆಯನ್ ಮೂಲಕ ನಾವು ನಮ್ಮ ಭಾವ್ನೆಗಳ್ನ ವ್ಯಕ್ತಪಡಿಸ್ಬೋದು

ಈ ರೀತಿ ಈ ರೀತಿಯಾಗಿ ನಾವು ನಮ್ಮನ್ನ ಭಕ್ತಿನ ಭಾವ ಭಕ್ತಿನ ಹಾಡಿನಲ್ಲಿ ಹಾಡಿನ ಮೂಲಕ ವ್ಯಕ್ತಪಡಿಸ್ಬೋದು ಮತ್ತೇನು ಅಂದರೆ ನಮಗೆ ಯಾವುದೇ ರೀತಿ ಭಾವ್ನೆನ ಹಂಚ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ಅದನ್ನ ಹಾಡಿನ ಮೂಲಕನು ವ್ಯಕ್ತಪಡಿಸ್ಕೊಬೋದು ಇವಾಗ ನಾವು ಪ್ರೀತಿನ ಅಪ್ಪನ ಮೇಲಿರೋ ಪ್ರೀತಿನು ಕೂಡ ಇವಾಗ ಒಂದು ಹಾಡು ಹೇಳುದ್ರ ಮೂಲಕ ವ್ಯಕ್ತಪಡಿಸ್ತೀವಿ ಅದೇ ರೀತಿ ಮತ್ತೇನು ಅಂದರೆ ಇವಾಗ ದೇವ್ರ ಮೇಲೆ ಭಕ್ತಿನು ಕೂಡ ಹಾಡು ಹೇಳಿನೇ ವ್ಯಕ್ತಪಡಿಸ್ಬೋದು ಅದೇ ರೀತಿ ಇನ್ನು ತುಂಬ ಇಷ್ಟು ಇವಾಗ ನಮಗೆ ಸ್ಫೂರ್ತಿ ತುಂಬುದು ಕೂಡ ನಾವು ಕೆಲ್ವೊಂದಿಷ್ಟು ಹಾಡ್ಗಳನ್ನ ಕೇಳ್ ಕೇಳ್ಕೊಂಡು ಅಥ್ವ ಹಾಡಿನ ಮೂಲಕನೊ ಇವಾಗ ಸ್ಫೂರ್ತಿ ಇನ್ನೊಬ್ಬರಿಗೆ ಸ್ಫೂರ್ತಿ ತುಂಬ್ಬೇಕು ಅಂತ ಹೇಳಿದರೆ ಅದನ್ನ ಹಾಡಿನ ಮೂಲಕ ಹೆಂಗೆ ವ್ಯಕ್ತಪಡಿಸ್ಬೋದು ಅಂತ ಹೇಳಿದ್ರೆ

ಈ ರೀತಿಯಾಗಿ ನಾವು ಇನ್ನೊಬ್ಬರಿಗೆ ಸ್ಫೂರ್ತಿ ತುಂಬ್ಬೇಕು ಅಂತ ಹೇಳ್ದ್ರೆ ನಾವು ಹಾಡಿನ ಮೂಲಕ ಈ ರೀತಿಯಾಗಿ ವ್ಯಕ್ತಪಡಿಸ್ಬೋದು